ಮೊಬೈಲ್ ಫೋನ್ನ ಕೆಲವು ಸಕರಾತ್ಮಕ ಪ್ರಕ್ರಿಯೆಗಳೆಂದರೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುವ ಮೊಬೈಲ್ ಫೋನ್ಗಳು ದೂರದಲ್ಲಿ ವಾಸಿಸುತ್ತಿರುವ ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕಿಸುವುದರಲ್ಲಿ ಸುಲಭಗೊಳಿಸುತ್ತದೆ ನೀವು ಕರೆ ಮಾಡಬಹುದು ಪಠ್ಯಗಳನ್ನು ಓದಬಹುದು ವೀಡಿಯೋ ಚಾಟ್ ಮಾಡಬಹುದು ಮತ್ತು ಫೋಟೋಗಳನ್ನು ಮತ್ತು ವೀಡಿಯೋಗಳನ್ನು ಸಹ ಕಳುಹಿಸಬಹುದು ದೂರದಿಂದ ಬೇರ್ಪಟ್ಟ ಅಥವಾ ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಹೊಂದಿದ ಜನರಿಗೆ ಇದು ಮುಖ್ಯವಾಗಿರುತ್ತದೆ ಮೊಬೈಲ್ನಲ್ಲಿ ನಮಗೆ ಬೇಕಾದ ಎಲ್ಲ ವಿಚಾರಗಳನ್ನು ನಮ್ಮ ಬೆರಳ ತುದಿಯಲ್ಲಿ ಮಾಹಿತಿ ಸಂಗ್ರಹಿಸಿ ಸಂಪತ್ತಿಗೆ ಪ್ರವೇಶವನ್ನು ನೀಡುತ್ತೇವೆ ಸುದ್ದಿ ವಾಹನವನ್ನು ನಿರ್ದೇಶನಗಳು ಮತ್ತು ಹೆಚ್ಚಿನದನ್ನು ನೋಡಲು ನಾವು ಅವುಗಳನ್ನು ಬಳಸುತ್ತೇವೆ ನಾವು ಮನರಂಜನೆಗಾಗಿಯು ಕೂಡ ನಮ್ಮ ಮೊಬೈಲ್ ಫೋನನ್ನು ಬಳಸಬಹುದಾಗಿದೆ ಉದಾಹರಣೆಗೆ ಸಂಗೀತ ಕೇಳುವುದು ವೀಡಿಯೋಗಳನ್ನು ವೀಕ್ಷಿಸುವುದು ಮತ್ತು ಆಟಗಳನ್ನು ಆಡುವುದು ಮೊಬ್ ಮತ್ತು ಮೊಬೈಲ್ ಫೋನಿಂದ ಹಲವಾರು ವಿಶ್ರಾಂತಿ ಪಡೆಯುವಂತಹ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಇನ್ನು ಉತ್ಪಾದನಾ ವಿಚಾರಕ್ಕೆ ಬರುವುದಾದರೆ ಇಮೇಲ್ ಪರಿಶೀಲಿಸುವುದು ಡಾಕ್ಯುಮೆಂಟ್ಗಳಲ್ಲಿ ಕೆಲಸವನ್ನು ಮಾಡುವುದು ಮತ್ತು ಅಪಾಯಿಂಟ್ಮೆಂಟ್ಗಳನ್ನು ಮಾಡುವುದು ಮುಂತಾದ ಉತ್ಪಾದಕತೆಗಳಿಗಾಗಿ ಮೊಬೈಲ್ ಫೋನ್ಗಳನ್ನು ಸಹ ಬಳಸಬಹುದು ಯಾವಾಗಲೂ ಪ್ರಯಾಣದಲ್ಲಿರುವ ಜನರಿಗೆ ಇದು ಸಹಾಯವಾಗುತ್ತದೆ ಇನ್ನು ಸುರಕ್ಷಿತೆ ವಿಚಾರಕ್ಕೆ ಹೇಳುವುದಾದರೆ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯಕ್ಕಾಗಿ ಕರೆ ಮಾಡುವುದು ಮತ್ತು ಅಥವಾ ನಿಮ್ಮ ದಾರಿಯಲ್ಲಿ ಹುಡುಕಲು ಸ್ಥಳ ಟ್ರಾಕ್ಕರನ್ನು ಸಹ ಬಳಸುವಂತಹ ಸುರಕ್ಷತೆಗಾಗಿ ಮೊಬೈಲ್ ಫೋನುಗಳನ್ನು ಬಳಸುತ್ತೇವೆ ಪ್ರಯಾಣಿಸುವ ಅಥವಾ ಅಪಾಯಕಾರಿ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಇದು ವಿಶೇಷವಾಗಿ ಮುಖ್ಯವಾಗುತ್ತದೆ ಮೊಬೈಲ್ ಫೋನ್ಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ಕೆಲವು ಸಕಾರಾತ್ಮಕ ಮಾರ್ಗಗಳಾಗಿವೆ ಸಹಜವಾಗಿ ವ್ಯಸನ ಮತ್ತು ಸೈಬರ್ ಗಳಿಂದ ಸೈಬರ್ ಅಟ್ಯಾಕ್ಗಳಿಂದ ತಪ್ಪಿಸಿಕೊಳ್ಳಲು ಸಹ ಸಹಾಯವಾಗುತ್ತದೆ ಮೊಬೈಲ್ ಫೋನ್ಗಳು ಸಕಾರಾತ್ಮಕ ಪ್ರಕೃತಿಯ ಒಂದು ನಿರ್ದಿಷ್ಟ ಉದಾಹರಣೆಗಳೆಂದು ಹೇಳುವುದಾದರೆ ನಾವು ಫ್ರೀ ರಿಸರ್ಚ್ ಸೆಂಟರ್ ನಡೆಸಲು ಅದೇ ನಾವು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೇಲ್ ಮಾಲೀಕರ್ ಮೊಬೈಲ್ ಫೋನುಗಳು ಅಥವಾ ಕಾಳಜಿ ವಹಿಸುವಂತಹ ಜನರೊಂದಿಗೆ ಸಂಪರ್ಕದಲ್ಲಿರಲು ಬಹಳಷ್ಟು ಸುಲಭವಾಗಿದೆ ಇನ್ನೊಂದು ಅಧ್ಯಯನದ ಪ್ರಕಾರ ಮೊಬೈಲ್ ಫೋನುಗಳು ವಿದ್ಯಾರ್ಥಿಗಳಿಗೆ ಅಥವಾ ಹೊಂದಿರುವ ಅವರು ಹೊಂದಿರುವ ಮಾಹಿತಿ ಮತ್ತು ಸಂಪನ್ಮೂಲಗಳನ್ನು ಪ್ರವೇಶವನ್ನು ಒದಗಿಸಲು ಈ ಮೂಲಕ ಅದು ಉಪಯೋಗವಾಗುತ್ತದೆ ಮತ್ತು ಉದ್ಯೋಗಿಗಳಿಗೆ ಸ ತನ ತಮಗೆ ಬೇಕಾದ ವಿಚಾರಗಳನ್ನು ಸಹ ಮೊಬೈಲ್ನಿಂದ ಹುಡುಕಿಕೊಳ್ಳಬಹುದಾಗಿದೆ ಅದೇ ರೀತಿ ಹೇಳುವುದಾದರೆ ಮೊಬೈಲ್ ಫೋನ್ಗಳಿಗೆ ಗಳಿಗೆ ಮೊ ಹೆಚ್ಚು ಬೇಡಿಕೆ ಇರುವುದರಿಂದ ಅದನ್ನು ಎಲ್ಲರೂ ಉಪಯೋಗಿಸುತ್ತಾರೆ